ಹಲೋ ಹೇಳಿ ಹಾಂ ಹೇಳಿ ಯಾರಿಗೆ ನಿಮಗಾ ಹ್ಞೂ ಹ್ಞೂ ಹ್ಞೂ ಓಕೆ ಬಟ್ ಬನ್ನಿ ಹಾಸ್ಪೆಟಲ್ಗೆ ಇದು ರಾಜೀವ್ ಹಾಸ್ಪೆಟಲ್ ಅಂತ ಸೊ ಹಾಸನಲ್ಲಿ ಇರೋದು ನೀವು ಯಾವ ಡಾಕ್ಟರ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೀರ ಹಾಂ ಹಾಂ ಹಾಂ ಓಕೆ ನಾಳೆ ಒಂದು ಹನ್ ನಾಳೆ ಬರ್ತಿರಾ ಅಥ್ವ ಇವತ್ತೇ ಬರ್ತಿರಾ ಹ್ಞೂ ಓಕೆ ಇವತ್ತು ಒಂದು ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ಸೊ ನೀವು ಇವ್ನಿಂಗ್ ಸಂಜೆ ಒಂದು ಎಂಟು ಗಂಟೆ ಹಂಗೆ ಬಂದರೆ ಸಿಕ್ತಾರೆ ನೋಡಿ ಡಾಕ್ಟರ್ಸು ಯಾವಾಗಿಂದ ಹೊಟ್ಟೆ ನೋಯ್ತಾ ಇರೋದು ಹ್ಞೂ ಊಟ ಎಲ್ಲ ಮಾಡಿದ್ರಾ ನಿನ್ನೆ ಹ್ಞೂ ಹ್ಞೂ ಹ್ಞೂ ಗ್ಯಾಸ್ಟಿಕ್ ಏನಾದರು ಇರ್ಬೌದಾ ಗ್ಯಾಸ್ಟಿಕ್ ಟ್ಯಾಬ್ಲೆಟ್ ಹ್ಞೂ ಹ್ಞೂ ಯಾವಾಗಿಂದ ಇದು ಫಸ್ಟ್ ಟೈಮ್ ಬರ್ತಿರೋದಾ ಅಥ್ವ ಪದೇ ಪದೇ ಏನಾರು ಇದೆ ಥರ ಬರ್ತಿತ್ತಾ ಹ್ಞೂ ಹ್ಞೂ ಹ್ಞೂ ಬೆಳಗ್ಗೆ ಇಂದ ಏನು ಟ್ಯಾಬ್ಲೆಟ್ಸ್ ಏನು ತಗೊಂಡಿಲ್ಲವಾ ಹ್ಞೂ ಹ್ಞೂ ಹ್ಞೂ ಹೊಟ್ಟೆ ನೋವು ಅಷ್ಟೆನಾ ಅಥ್ವ ವಾಮಿಟ್ ಏನಾದರು ಇದ್ಯಾ ಓಕೆ ಅದೇ ಗ್ಯಾಸ್ಟಿಕ್ಕಿಗೆ ಆ ಥರ ಆಗಿದೆ ಅನ್ಸತ್ತೆ ನೋಡಿ ಒನ್ಸಲಿ ಬಂದು ಸಂಜೆ ಬನ್ನಿ ಸಂಜೆ ಒಂದು ಏಳುವರೆ ಎಂಟು ಗಂಟೆ ಹಂಗೆ ಬಂದ್ರೆ ಸಿಕ್ತಿನಿ ಹಾಂ ಸರಿ ಓಕೆ